ನನಗೆ ಇವತ್ತು ತುಂಬ ಕೆಲಸ ಇತ್ತು ಬೆಳಗ್ಗೆಯಿಂದ ಹಾಗಾಗಿ ನನಗೆ ತಿಂಡಿ ಮಾಡಲಿಕ್ಕೆ ಸ್ವಲ್ಪ ಸಹ ಸಮಯವೆ ಸಿಗಲಿಲ್ಲ ಹಾಗಾಗಿ ನಾನು ಅನಿಸ್ತ ಇದ್ದೇನೆ ಹೊರಗೆ ಹೊಟೇಲಿನಿಂದ ತರುವ ಅಂತ ತಿಂಡಿಯನ್ನು ಈಗ ಎಲ್ಲ ಮೊಬೈಲ್ನಲ್ಲೀ ತಿಂಡಿಯನ್ನು ತರಿಸ್ಬೌದಲ್ಲ ಎಲ್ಲ ಆನ್ಲೈನ್ ಮೂಲಕ ಹಾಗಾಗಿ ಅದರ ಮೂಲಕವೆ ತರಿಸುವ ಅಂತ ಇದ್ದೇನೆ ನನಗೆ ಬೆಳಗ್ಗೆಯಿಂದ ತುಂಬ ಕೆಲಸ ಇತ್ತು ಹಾಗಾಗಿ ತಿಂಡಿ ಮಾಡಲಿಕ್ಕೆ ಸಮಯ ಸಿಗಲೇ ಇಲ್ಲ ಅದೂ ನನ್ನ ಮನೆ ಮಜೂರಲ್ಲಿ ನಾನು ಉಡುಪಿಯ ಹೊಟೇಲಿನಿಂದ ತರಿಸುವ ಅಂತ ಇದ್ದೇನೆ ಅಲ್ಲಿ ಒಂದು ಹೊ ತ್ರಿವೇಣಿ ಎಂಬ ಹೊಟೇಲಿನಲ್ಲಿ ತುಂಬ ಒಳ್ಳೆದಾಗಿ ಮಸಾಲ ದೋಸೆ ಮಾಡ್ತಾರೆ ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೇನೆ ಹಾಗಾಗಿ ಅಲ್ಲಿಂದ ತರಿಸುವ ಅಂತ ಅಲ್ಲಿಯದು ಮಸಾಲ ದೋಸೆ ತುಂಬ ಉದ್ದ ಇರ್ತದಂತೆ ಮತ್ತು ಅದಕ್ಕೆ ಬೆಣ್ಣೆ ಹಾಕ್ತರಂತೆ ಮತ್ತು ತುಂಬ ಅದಕ್ಕೆ ಬಾಜಿಯನ್ನು ಕೂಡ ಹಾಕ್ತರೆ ಅನ್ನೋದನ್ನು ಕೇಳ್ಪಟ್ಟಿದೇನೆ ಹಾಗಾಗಿ ಅಲ್ಲಿಂದಲೆ ಒಂದು ತರಿಸುವ ಅಂತ ಇದ್ದೇನೆ ಇನ್ನು ನನ್ನ ಮನೆ ಇರುವುದು ಇಲ್ಲಿ ಮಜೂರಲ್ಲಿ ನನಗೆ ಬೆಳಗ್ಗೆಯಿಂದ ಕೆಲಸಕ್ಕೆ ಸಮಯವೆ ಸಿಗಲಿಲ್ಲ ಇನ್ನು ಅಲ್ಲಿ ತ್ರಿವೇಣಿ ಹೊಟೇಲಿನಿಂದ ತರಿಸುವ ಈಗಲೆ ನಾನು ಆರ್ಡರ್ ಮಾಡಬೇಕು ಮತ್ತು ನಾನು ನನ್ನ ಗೆಳೆಯರೆಲ್ಲ ಹೇಳಿದಾರೆ ಅದು ಹೊ ತ್ರಿವೇಣಿ ಹೊಟೇಲಿನಿಂದ ತಿಂಡಿ ತುಂಬ ಚಂದ ಇರ್ತದಂತೆ ಮತ್ತು ಅದಕ್ಕೆ ಬೆಣ್ಣೆ ಹಾಕುವಾಗ ಅವರೆಲ್ಲ ಹೇಳ್ತಿದ್ರು ನಾವೆಲ್ಲರು ಹೋಗುವ ತ್ರಿವೇಣಿ ಹೊಟೇಲಲ್ಲಿ ತಿನ್ನಿಸ್ಬೇಕು ತಿನ್ಬೇಕು ನನಗೆ ಮತ್ತು ಮನೆಲ್ಲಿ ಕೇ ಬೆಳಗ್ಗೆಯಿಂದ ಎಲ್ಲ ಕೆಲಸ ಇತ್ತು ಮನೆಯೆಲ್ಲ ಸ್ವಚ್ಛ ಮಾಡಲಿಕ್ಕೆ ಇತ್ತು ಮತ್ತು ಕಸ ಎಲ್ಲ ತೆಗಿಲಿಕಿತ್ತು ಹಾಗಾಗಿ ನನಗೆ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಆಯ್ತು ಇನ್ನು ತಿಂಡಿ ಮಾಡಲಿಕ್ಕೆ ಸಮಯವೆ ಸಿಗಲಿಲ್ಲ ಇನ್ನು ಈಗ ಇಲ್ಲೀ ಮೊಬೈಲಿನಲ್ಲಿ ಮಾಡು ಆರ್ಡರ್ ಮಾಡಿದರೆ ಅವರು ತಂದು ಕೊಡ್ತಾರೆ ಅವರು ಒಳ್ಳೆದಾಗಿ ತಂದು ಕೊಡ್ತಾರೆ ಹಾಗಾಗಿ ಒಂದು ಬೇಗ ತಂದು ಕೊಟ್ಟಿದ್ರೆ ಒಳ್ಳೆದಾಗ್ತಿತ್ತು ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರಿಗೆ ಸಹ ಹಸಿವಾಗ್ತುಂಟು ಅಂದರೆ ಬೆಳಗ್ಗೆ ತಿಂಡಿ ಮಾಡಲಿಲ್ಲಲ ಎಲ್ಲರು ಹೇಳ್ತಿದಾರೆ ನಂಗೆ ಹಸಿವಾಗ್ತುಂಟು ಹಸಿವಾಗ್ತುಂಟು ಅಂತ ನನಗೆ ಒಂದು ಆಸೆ ಇತ್ತು ಅಲ್ಲಿಯೆ ಹೋಗಿ ನಾನು ತ್ರಿವೇಣಿ ಹೊಟೇಲಿನಲ್ಲಿಯೆ ಹೋಗಿ ಮಸಾಲ ದೋಸೆಯನ್ನು ತಿನ್ನ ಬೇಕಂತ ಆದರೆ ಎಂತ ಮಾಡೋದ್ ಈಗ ಮನೆಯಲ್ಲಿ ತಿಂಡಿ ಮಾಡಲಿಲ್ಲಲ ಹಾಗಾಗಿ ಅಲ್ಲಿಂದಲೆ ತರಿಸುವ ಅಂತ ಮತ್ತು ಎಲ್ಲರಿಗೆ ಸಹ ಯಾವಾಗಲು ಮನೆಯದ್ದೆ ತಿಂಡಿ ತಿನ್ನೋದಲ ಹೊರಗೆಯಿಂದ ತಿಂಡಿ ತಿನ್ಕ ತಂದು ತಿನ್ನಿಸಿ ತಿಂದ್ರೆ ಒಂದು ಒಳ್ಳೆದು ಸಹ ಆಗ್ತದೆ ಹಾಗಾಗಿ ಹೊರಗೆಯಿಂದ ತಿಂಡಿ ತರುವ ಅಂತ ಇನ್ನು ಅವರು ಇನ್ನು ಯಾವ ಎಷ್ಟೋತ್ತು ಆಗ್ತದೊ ಗೊತ್ತಿಲ್ಲ ಅವ್ರು ಹೇಳಿದರು ಒಂದು ಹತ್ತು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ತಂದು ಕೊಡ್ತೇನೆ ಅಂತ ಎಡ್ರೆಸ್ ಎಲ್ಲ ನಾನು ಕರೆಕ್ಟ್ ಕೊಟ್ಟಿದೇನೆ ಆರ್ಡರ್ ಮಾಡುವಾಗ ಇನ್ನು ಅಲ್ಲಿಯದು ಮಸಾಲ ದೋಸೆ ಇನ್ನು ಬರುವಾಗ ಒಳ್ಳೆದು ಇದ್ರೆ ಸಾಕು ನನ್ನ ಗೆಳೆಯರು ಎಲ್ಲರು ಹೇಳ್ತಿದ್ರು ಅಲ್ಲಿಯದು ಮಸಾಲ ದೋಸೆ ತುಂಬ ಚಂದ ಉಂಟು ನೀನು ಒಮ್ಮೆ ಟೇಸ್ಟ್ ಮಾಡು ಚಂದ ಉಂಟು ನೀನೊಮ್ಮೆ ರುಚಿ ನೋಡುವ ಅಂತ ಹೇಳ್ತಿದ್ರು ಹಾಗಾಗಿ ನಾನು ಒಮ್ಮೆ ನೋಡುವ ನಾವು ಎಲ್ಲರು ಹೇಳ್ತಿದ್ದಾರಲ್ಲ ಚಂದ ಉಂಟು ಚಂದ ಉಂಟು ಅದು ಅಲ್ಲಿಯದು ಬೇರೆಯೇ ಆಹಾರಗಳನ್ನು ನಾನು ತಿಂದಿದ್ದೇನೆ ಬೇರೆ ತಿಂಡಿಗಳನ್ನೆಲ್ಲ ತಿಂದಿದ್ದೇನೆ ಇವತ್ತು ಏನು ಮಸಾಲ ದೋಸೆ ವಿಭಿನ್ನ ಒಂದು ಶೈಲಿ ಅಡುಗೆ ಅಲ್ವೆ ಹಾಗಾಗಿ ಅದನ್ನು ತರುವ ಅಂತ ಮನಸ್ಸು ಮಾಡಿದೇನೆ ಇನ್ನು ಅದು ಬರುವಾಗ ಎಷ್ಟು ಹೊತ್ತು ಆಗ್ತದೇ ಎಷ್ಟು ಸಮಯ ಮೀರ್ತದೆ ಅಂತ ನನಗೆ ಗೊತ್ತಿಲ್ಲ ಒಂದು ಬೇಗ ಬಂದಿದ್ರೆ ಒಳ್ಳೆದಿತ್ತು ಅಂದರೆ ಮನೆಯಲ್ಲಿ ಎಲ್ಲ ಹೇಳ್ತಿದಾರೆ ನಂಗೆ ಹಸಿವಾಗ್ತುಂಟು ಹಸಿವಾಗ್ತುಂಟ್ ಅಂತ ಮತ್ತು ನಾವು ಜಾಸ್ತಿಯಾಗಿ ಹೊರಗಿನ ಪದಾರ್ಥವನ್ನು ತರಿಸುವುದಿಲ್ಲ ನನ್ನ ಮನೆ ಇಲ್ಲಿ ಮಜೂರಿನಲ್ಲಿ ಮಜೂರಿನಿಂದ ಉಡುಪಿಗೆ ಹೋಗಲಿಕ್ಕೆ ತುಂಬ ಸಮಯ ಹಿಡಿತದೆ ಇಲ್ಲದಿದ್ರೆ ನಾನೆ ಹೋಗಿ ತರ್ತಿದ್ದೆ ಮತ್ತು ನನಗೆ ತ್ರಿವೇಣಿ ಹೊಟೇಲಿನದ್ದು ಆಹಾರ ತುಂಬ ಇಷ್ಟ ಅಲ್ಲಿಯದು ತಿಂಡಿ ಎಲ್ಲ ಹೇಳುವಾಗ ನನಗೆ ಸಹ ತಿನ್ನುವ ತಿನ್ನುವ ಅಂತ ಆಸೆ ಆಗ್ತುಂಟು ಹಾಗಾಗಿ ನಾನು ಕಾಯ್ತ ಇದ್ದೇನೆ ಯಾವಾಗ ಬರ್ತದೆ ಅಂತ ತಿಂಡಿ ಇನ್ನು ಮಸಾಲ ದೋಸೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೆ ಸಹ ಇಷ್ಟವೆ ಅದು ಒಂದು ಅದು ಸಹ ಅಲ್ಲಿಯದು ಮಸಾಲ ದೋಸೆ ತುಂಬ ದೊಡ್ಡದು ಅಂತೆ ಅಂದ್ರೇ ಒಂದು ಮಸಾಲ ದೋಸೆಗೆ ಅರವತ್ತು ರುಪಾಯಿ ಅಂತೆ ಆದರು ಸಹ ನನಗೇನು ಆಗ್ಬೋದು ಅಂತ ಅನಿಸ್ತದೆ ಅಂದರೆ ಅದು ಮಸಾಲ ದೋಸೆ ತುಂಬ ದೊಡ್ಡದಿರ್ತದಂತೆ ಮತ್ತು ನನಗೆ ಸಹ ಇವತ್ತು ತುಂಬ ಕೆಲಸ ಉಂಟು ಇನ್ನು ಮಾಡುವ ಅಂತ ಹೇಳಿದ್ರು ಸಹ ನಾನೆಲ್ಲಾ ಕೆಲಸವನ್ನು ಬಾಕಿಯಿಟ್ಟಿದ್ದೇನೆ ಅದೆಲ್ಲ ಕೆಲಸ ಮುಗಿಯುವಾಗ ತುಂಬ ಸಮಯ ಆಗ್ತದೆ ಇನ್ನು ತಿಂಡಿಯೆಲ್ಲ ಮಾಡಲಿಕ್ಕೆ ಹೋದರೆ ತುಂಬ ಸಮಯ ಹಿಡಿತದೆ ಹಾಗಾಗಿ ನಾನು ಅಲ್ಲಿಂದ ತರಿಸುವ ಅಂತ ತ್ರಿವೇಣಿ ಹೊಟೇಲಿನಿಂದ ತರಿಸುವ ಅಂತ ಅನಿಸ್ತ ಇದ್ದೇನೆ ಬೇಗ ಬಂದರೆ ಸಾಕಿತ್ತು ಇನ್ನು ಅಲ್ಲಿಯದು ಮಸಾಲ ದೋಸೆಯ ಬಗ್ಗೆ ಹೇಳುವುದೆ ಬೇಡ ನನ್ನ ಮನೆಯವರೆಲ್ಲ ಕಾತುರದಿಂದ ಕಾಯ್ತಿದ್ದಾರೆ ತ್ರಿವೇಣಿ ಹೊಟೇಲಿನಿಂದ ನಮ್ಮ ಮನೆ ಮಜೂರು ತನಕ ಏ ಬರುವಾಗ ಒಂದು ಸಮಯ ಆಗ್ಬೋದು ಮಾತ್ರ ಮಸಾಲ ದೋಸೆ